ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ತುಂಬ ಸುಂದರವಾದಂಥ ಭಾಷೆ ಇದು ಈ ಭಾಷೆನ ಯಾರೇ ಕಲಿಬೇಕು ಅಂದ್ರೂ ಯಾವುದೇ ತೊಂದರೆ ಇಲ್ಲದೇ ಯಾವುದೇ ಕಷ್ಟ ಇಲ್ಲದೇ ಆರಾಮಾಗಿ ಸೂಪರಾಗಿ ಕಲ್ತ್ಕೊಳ್ಬೋದು ಯಾಕೆಂದರೆ ಇದು ಅಷ್ಟು ಸುಂದರ ಮತ್ತು ಅಷ್ಟೇ ಮೃದುವಾದ ಭಾಷೆ ಎಲ್ರಿಗೂ ತುಂಬ ಮನಸಿಗೆ ತುಂಬ ಹತ್ತಿರವಾಗುವಂಥ ಭಾಷೆ ಎಲ್ರೂ ಒಬ್ಬರನ್ನ ಒಬ್ಬರಲ್ಲಿ ಒಟ್ಟು ಮಾಡುವಂಥ ಭಾಷೆ ಆದ್ದರಿಂದ ಕನ್ನಡ ನಮಗೆ ತುಂಬ ಹತ್ತಿರ ನಮ್ಮ ರಾಜ್ಯ ಕರ್ನಾಟಕದ ಈ ಒಂದು ಭಾಷೆನ ನಾವು ಎಲ್ಲರೊಂದಿಗೂ ಹಂಚ್ಕೊಳ್ಳೋಕ್ಕೆ ಅಂದರೆ ಎಲ್ಲರ ಜೊತೆಯೂ ಮಾತಾಡೋಕೆ ತುಂಬ ಇಷ್ಟ ಪಡ್ತೀವಿ ಇನ್ನೂ ಸಾಂಸ್ಕೃತಿಕ ಅಸ್ತಿತ್ವ ಅಂತ ಬಂದರೆ ನಮ್ಮ ಕನ್ನಡ ಭಾಷೆ ತುಂಬ ಹಳೇದು ತುಂಬ ಪ್ರಾಚೀನ ಯಾಕೆಂದರೆ ನಮ್ಮ ಹಲ್ಮಿಡಿ ಶಾಸನ ಎಷ್ಟೋ ಕ್ರಿಸ್ತ ಶಕ ಅಂದರೆ ತುಂಬ ಹಳೆಯ ಒಂದು ಶಾಸನ ಕಲ್ಲುಗಳ ಮೇಲೆ ಕನ್ನಡನ ಕೆತ್ತಿರೋಂಥದ್ದನ್ನ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಆವಾಗಿನ ಕಾಲದ್ದು ಆ ಭಾಷೆ ಈಗ್ಲೂ ನಾವು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ ಅದರಿಂದ ಕನ್ನಡ ತುಂಬನೇ ಹಳೆ ಭಾಷೆ ಹಾ ಆದ್ರೂ ಕೂಡ ನಮಗೆಲ್ಲರಿಗೂ ಹತ್ತಿರ ಆಗೋಂಥದ್ದು ಮತ್ತು ನಮ್ಗೆಲ್ರಿಗೂ ತುಂಬ ಸುಲಭವಾಗಿ ಬರುವಂಥ ಒಂದು ಭಾಷೆ ಈ ಕನ್ನಡ ಅನ್ನೊದು ಬರೀ ಕರಿ ಕರಿ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಎಲ್ಲ ಕಡೆಯೂ ಎಲ್ಲ ಜನ್ರಿಗೂ ಕನ್ನಡನ ನಾವು ಕಲಿಸ್ಬೇಕು ನಮ್ಮ ರಾಜ್ಯಕ್ಕೆ ತುಂಬ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾಯಿದ್ದಾರೆ ಅವ್ರುಗಳ್ಗೆಲ್ಲ ಬರೀ ಅವ್ರ ಭಾಷೆಯಿಂದಲೇ ಇಲ್ಲಿ ತುಂಬಿಸೋಕ್ಕಾಗೋಲ್ಲ ಅವ್ರಿಗೆ ನಾವು ನಮ್ಮ ಕನ್ನಡನೂ ಹೇಳಿಕೊಡ್ಬೇಕು ಅದೊಂದು ಮತ್ತು ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಸಂಬಂಧ ಪಟ್ಟಿರೋಂಗೆ ಕನ್ನಡ ಭಾಷೆ ಯಾವ ಥರ ಪಾತ್ರ ವಹಿಸುತ್ತೆ ಅಂತ ಅಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳಿ ಭಾರತ ಅಂತಲ್ಲ ಇಡೀ ಪ್ರಪಂಚದಲ್ಲೇ ನಾವು ಅಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಒಳ್ಳೊಳ್ಳೆ ಕೆತ್ತನೆಗಳಿಂದ ಮಾಡಿ ಒಂದು ಕಲ್ಲುಗಳ ಕೆತ್ತನೆಗಳು ಮಾಡಿರೋಂಥ ದೇವಸ್ಥಾನಗಳನ್ನ ನಾವು ಎಲ್ಲೂ ನೋಡೋಕ್ಕಾಗೋಲ್ಲ ಅಂಥ ಹಳೇದಾದಂಥ ಅಂದರೆ ಪ್ರಾಚೀನವಾದಂಥ ದೇವಸ್ಥಾನಗಳನ್ನ ನಾವು ನೋಡ್ಬೋದು ಆ ದೇವಸ್ಥಾನಗಳಲ್ಲಿ ಬರೆದಿರುವಂಥ ಒಂದೊಂದು ಪದಗಳು ಅಥವಾ ಒಂದೊಂದು ಅಕ್ಷರಗಳು ನಮಗೆ ಕನ್ನಡದಲ್ಲೇ ಕಾಣೋಕೆ ಸಿಗೋದು ನಿಜವಾಗ್ಲೂ ನಾವು ಅದನ್ನ ನೋಡ್ತಾಯಿದ್ದರೆ ಕಣ್ಣು ತುಂಬಿ ಬರುತ್ತೆ ಅಂದರೆ ನಾವು ಈಗಲೂ ಆ ಒಂದು ಅಕ್ಷರಗಳನ್ನ ಬರಿತಾ ಇದ್ದೀವಲ್ಲ ಪುಸ್ತಕಗಳಲ್ಲಿ ಅದನ್ನೇ ಓದ್ತಾ ಇದ್ದೀವಲ್ಲ ಅದನ್ನೇ ಮಾತಾಡ್ತಾ ಇದ್ದೀವಲ್ಲ ಅನ್ನೋದು ನಮಗೆ ಒಂದು ಖುಷಿ ತರೋಂಥ ಒಂದು ವಿಷಯ ಅದರಿಂದ ಕನ್ನಡ ಏನು ನಾವು ಹೊಸದಾಗೇನೋ ಕಲಿಬೇಕು ಅದರಲ್ಲಿ ಮತ್ತು ಅದಕ್ಕೆ ಬೇರೆಬೇರೆ ಅನ್ಯದೇಶೀಯ ಪದಗಳನ್ನ ನಾವು ಸೇರ್ಸ್ಕೊಳ್ಬೇಕು ಅಂಥದ್ದು ಏನೂ ಇಲ್ಲ ಆದರೆ ಅದಕ್ಕೂ ನಾವು ಅನುವು ಮಾಡಿಕೊಡ್ತೀವಿ ದೇಶೀಯ ಪದ ಅನ್ಯದೇಶೀಯ ಪದ ಅನ್ನೋದೆಲ್ಲ ನಮ್ಮ ಕನ್ನಡದಲ್ಲಿ ಇದೆ ಅಂದರೆ ನಾವು ಕೆಲವೊಂದು ಭಾಷೆಗಳಲ್ಲಿ ಬರೀ ಆ ಭಾಷೆಗಳನ್ನ ಮಾತ್ರ ಉಪಯೋಗ್ಸಿ ಹೇಳಬೇಕು ಅನ್ನೋದೆಲ್ಲ ಇರ್ತದೆ ಆದರೆ ನಮ್ಮ ಕನ್ನಡದಲ್ಲಿ ಹಾಗಿಲ್ಲ ನಾವು ಎಲ್ಲ ಭಾಷೆಗಳನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಅದರ ಜೊತೆ ಕನ್ನಡವೂ ಹೇಳ್ತೀವಿ ಅದರಿಂದ ನಮಗೆ ಕನ್ನಡ ತುಂಬ ಸುಲಭ ಅಂತ ಅನ್ನಿಸಿಬಿಡುತ್ತೆ ಅದ್ರ ಜೊತೆ ಈಗ ಸಾಂಸ್ಕೃತಿಕ ಅಸ್ತಿತ್ವ ಅಂತ ಅಂದ್ರೆ ನಾವು ಈಗ ಒಂದು ಭರತನಾಟ್ಯ ಮಾಡ್ತಿರ್ಬೋದು ಅಥವಾ ಒಂದು ಯಾವ ಹಳೆಯ ಪುರಾಣದ ನಾಟಕಗಳು ಅಂದರೆ ಪೌರಾಣಿಕ ನಾಟ್ಕಗಳು ಮಾಡ್ತಿರ್ಬೋದು ಈ ಸಾಂಸ್ಕೃತಿಕವಾಗಿ ಎಂಥೆಂಥ ನಾವು ಕಲೆಗಳನ್ನ ಬಿಂಬಿಸ್ಬೋದು ಅಂಥದ್ದೆಲ್ಲ ನಮ್ಮ ಕನ್ನಡದಲ್ಲೇ ಮಾಡಿದರೆ ಎಷ್ಟು ನಮಗೆ ನಮ್ಮ ಜ್ಞಾನವೂ ಹೆಚ್ಚಾಗುತ್ತೆ ಮತ್ತು ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಆಗುತ್ತೆ ಮತ್ತು ನಾವು ಕೂಡ ಒಂದು ಒಳ್ಳೆಯ ಕವಿಗಳು ಅಥವಾ ಸಾಹಿತಿಗಳನ್ನ ನೆನ್ಸ್ಕೊಳ್ಬೋದು ಮತ್ತು ನಾವು ಅವ್ರದ್ದೇ ಅವರೇ ಅವರು ತೋರ್ಸಿರುವಂಥ ದಿಕ್ಕಿನಲ್ಲಿ ನಡೀಬೋದು ಆದ್ದರಿಂದ ಸಾಂಸ್ಕೃತಿಕ ಅಸ್ತಿತ್ವ ನಮ್ಮ ಕನ್ನಡ ಭಾಷೆ ಅದರಲ್ಲಿ ನಮ್ಮ ಕನ್ನಡ ಭಾಷೆ ತುಂಬ ಮಹತ್ತರವಾದ ಒಂದು ಪಾತ್ರನ ವಹಿಸುತ್ತೆ ಸೊ ಈ ದೇವಸ್ಥಾನಗಳ ಕೆತ್ತನೆಗಳಾಗಿರ್ಬಹುದು ಅಥವಾ ವಿವಿಧ ಶಿಲ್ಪಗಳ ಒಂದು ಅದರ ಶಿಲ್ಪಗಳಲ್ಲಿರುವಂಥ ಒಂದು ಕಲೆ ಆಗಿರಬಹುದು ಅದರಲ್ಲಿ ಬಂದಿರುವಂಥ ಶಾಸನಗಳು ಮಂಚಿ ಶಾಸನಗಳಲ್ಲಿ ಬರೆದಿರುವಂಥ ಕನ್ನಡ ಅಕ್ಷರಗಳಾಗಿರ್ಬೋದು ಮತ್ತು ನೃತ್ಯ ಕಲೆ ಸಂಗೀತ ಇವೆಲ್ಲ ನಮ್ಮ ಸಾಂಸ್ಕೃತಿಕ ಹಿರಿತನನ ತೋರಿಸುತ್ತೆ ಅದರಲ್ಲಿ ಕೂಡ ನಾವು ಕನ್ನಡದಲ್ಲೇ ಇಂಥದನ್ನೆಲ್ಲ ನೋಡೋದರಿಂದ ಕೇಳೋದ್ರಿಂದ ಅದನ್ನೇ ನಾವು ಅನುಭವ್ಸೋದ್ರಿಂದ ನಮ್ಗೂ ಕೂಡ ಒಂದು ಖುಷಿ ಒಂದು ಸಂತೋಷ ಒಂದು ಆನಂದಕರವಾದ ಒಂದು ವಾತಾವರಣ ನಮ್ಮಲ್ಲಿಯೂ ಬೆಳೆಯುತ್ತೆ ಆದ್ದರಿಂದ ನಾವು ಕನ್ನಡನ ಉಳಿಸಬೇಕು ಬೆಳೆಸಬೇಕು ಹಾಗೆ ಅದರಿಂದ ಆ ಒಂದು ಆ ಮೂಲತಃ ಮಿನ್ ಮೂಲತ ಕನ್ನಡದಿಂದ ನಾವು ಏನು ನಾವು ಕಲ್ತ್ಕೊಂಡು ಬರ್ತೀವೋ ಅದೇ ನಮಗೆ ಮುಂದೆಯೂ ಕೂಡ ಅದ್ರಿಂದಲೇ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕು ಅದಕ್ಕೆ ಕನ್ನಡ ಬರೀ ಮಾತುಗಳಲ್ಲಿ ಮಾತ್ರ ಸೀಮಿತ ಆಗಬಾರ್ದು ಅದು ಎಲ್ಲರ ಜೀವನ ಆಗಬೇಕು ಕರ್ನಾಟಕಕ್ಕೆ ಇದರದ್ದೇ ಅದರದ್ದೇ ಆದಂಥ ಒಂದು ಹೆಮ್ಮೆ ಗೌರವ ಸ್ಥಾನ ಇರೋದ್ರಿಂದ ಕನ್ನಡವೂ ಕೂಡ ನಾವು ಹಾಗೆಯೇ ಬೆಳೆಸ್ಬೇಕು ಬೇರೆ ರಾಜ್ಯಗಳಿಂದ ಯಾರ್ಯಾರೋ ಬಂದು ಈ ಬೇರೆ ಯಾವ್ಯಾವುದೋ ಎಲ್ಲ ಭಾಷೆಗಳನ್ನೂ ಇಲ್ಲಿ ಸೇರಿಸ್ತಾರೆ ಅನ್ನೋದು ಒಂದು ಇರುತ್ತೆ ಅವ್ರಿಗೂ ಕೂಡ ನಾವು ಕನ್ನಡ ಕಲಿಸಿ ಈ ಒಂದು ನಮ್ಮ ಸಾಂಸ್ಕೃತಿಕ ಅಸ್ತಿತ್ವನ ಉಳಿಸ್ಬೇಕು ಬೆಳೆಸ್ಬೇಕು ಆದ್ದರಿಂದ ಕನ್ನಡ ಭಾಷೆ ಇಂಥ ವಿಚಾರಗಳಲ್ಲಿ ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ನಾವು ಕೂಡ ಕನ್ನಡಿಗರಾಗಿ ಎಲ್ರಿಗೂ ಕನ್ನಡನ ಕಲಿಸ್ಬೇಕು ಯಾರ್ಯಾರಿಗೆ ಕನ್ನಡ ಬರೋಲ್ಲ ಅವ್ರಿಗೆಲ್ಲ ಕಲಿಸ್ಬೇಕು ನಾನು ಒಂದು ಶಿಕ್ಷಕಿಯಾಗಿ ಮ ಇನ್ನೊಬ್ಬರಿಗೆ ಒಂಥರ ಒಂದು ಶಿಕ್ಷಣವನ್ನು ನೀಡೋದರಲ್ಲಿ ಯಾವ ತಪ್ಪೂ ಇಲ್ಲ ಯಾರು ಶಿಕ್ಷಕರಾಗ್ತಾರೊ ಅವ್ರೂ ಕನ್ನಡದಲ್ಲೇ ಪಾಠ ಮಾಡಿ ಇಂಗ್ಲೀಷಲ್ಲಿದ್ದರು ಅಥವಾ ಯಾವುದೇ ಬೇರೆ ಲ್ಯಾಂಗ್ವೇಜು ಅಥವಾ ನಾವೇನು ಭಾಷಾ ಪಾಠ ಮಾಡ್ತೀರಲ್ಲ ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರೋದು ಬೇರೆಯವ್ರು ಕನ್ನಡದಲ್ಲೇ ಎಲ್ಲನೂ ಮಕ್ಳುಗಳ್ಗೆ ತಿಳಿಸ್ಕೊಡಿ ಅದರಿಂದ ಏನಾಗುತ್ತೆ ಕನ್ನಡ ಭಾಷೆಯ ಒಂದು ಪಾತ್ರ ಇನ್ನೂ ಹೆಚ್ಚಾಗುತ್ತೆ ಮಕ್ಳಿಗೂ ಕೂಡ ನಮ್ಮ ಕನ್ನಡದ ಮೇಲಿನ ಘನತೆ ಗೌರವ ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ